ಮೇಡಮ್ ಪ್ರಿನ್ಸಿಪಾಲ್ ಮಾತಾಡ್ತಾ ಇರೋದಾ ನನ್ನ ಮಗಳನ್ನ ಶಾಲೆಗೆ ಸೇರಿಸ್ಬೇಕಿತ್ತು ಯು ಕೆ ಜಿ ಒಬ್ಬಳು ಮತ್ತು ಎರಡನೇ ತರಗತಿ ಒಬ್ಬಳು ಹಾಂ ಹೆಂಗೆ ಫೀಸ್ ಸ್ಟ್ರಕ್ಚರ್ ಏನಾದರೂ ಹಾಂ ಅವರು ಬೇರೆ ಕಡೆ ಓದ್ತಾ ಇದ್ದರು ಗೌರ್ಮೆಂಟ ಶಾಲೆಯಲ್ಲಿ ಓದ್ತಾ ಇದ್ದರು ಇವಾಗ ಅಲ್ಲಿ ಬಿಟ್ಟು ಇಲ್ಲಿ ಸೇರಿಸೋಣ ಅಂತ

ಏನಾದರೂ ಆಪ್ಷನ್ ಏನಾದರೂ ಇದೆಯಾ ಅಲ್ಲ ಫೀಸಲ್ಲಿ ಏನಾದರೂ ಕಡಿಮೆ ಮಾಡೋಕ್ಕಾಗುತ್ತಾ ಹಾಂ ಯೈಟಿ ಪರ್ಸೆಂಟ್ ಎಂಬತ್ತು ಪರ್ಸೆಂಟ್

ಹೌದಾ ಯೂನಿಫಾರ್ಮ್ಗೆ ಯೂನಿಫಾರ್ಮ್ ಫೀಸು ಎಲ್ಲ ಇದರಲ್ಲೇ ಬರುತ್ತಾ ಬೇರೆ

ಹೌದಾ

ಹಾಂ ಸರಿ ಸ್ಕೂಲ್ ಟೈಮಿಂಗ್ಸ್ ಏನಾದರೂ ಹೌದಾ ಹ್ಞೂ ಇದು ಪುಸ್ತಕಗಳು ಶಾಲೆಯಲ್ಲೇ ತಗೋಬೇಕಾ ಹಾಂ ಸರಿ ಬರ್ ಹಾಂ ಬರ್ತೀವಿ